ನಮ್ಮ ಕೋಲಾರ ಜಿಲ್ಲೆಯಲ್ ಜಿಲ್ಲೆಯಲ್ಲಿ ನಾವು ಅನೇಕ ಬ್ಯಾಂಕುಗಳನ್ನು ಕಾಣ್ಬೌದು ಎಸ್ ಬಿ ಐ ಕರ್ನಾಟಕ ಬ್ಯಾಂಕ್ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಆ್ಯಕ್ಸಿಸ್ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ಗಳಾದಂತಹ ಆ್ಯಕ್ಸಿಸ್ ಬ್ಯಾಂಕ್ ಇನ್ನೂ ಅನೇಕ ರೀತಿಯ ಬ್ಯಾಂಕ್ಗಳು ಇದ್ದಾವೆ ಅದ್ರಲ್ಲಿ ನಾನು ಸೂಚ್ಸುವಂತದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯ ಹಾಗೂ ಕರ್ನಾಟಕ ಬ್ಯಾಂಕ್ ಇಲ್ಲಿ ನನಗೆ ಅತ್ಯಂತ ಉತ್ತಮ ರೀತಿಯಂತಹ ಸೇವೆ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಇತ್ತೀಚೆಗೆ ಗೃಹ ನಿರ್ಮಾಣ ಕಾರ್ಯಕ್ಕಾಗಿ ಸಾಲ ಸೌಲಭ್ಯಕ್ಕಾಗಿ ಬ್ಯಾಂಕ್ಗೆ ನಮ್ಮ ಹತ್ತಿರದ ಎಸ್ ಬಿ ಐ ಬ್ರಾಂಚನ್ನು ವಿಚಾರಿಸಿದಾಗ ನನಗೆ ಉತ್ತಮ ರೀತಿಯ ಸೇವೆ ಸಿಕ್ಕಿದೆ ಹಾಗಾಗಿ ನಾನು ಎಸ್ ಬಿ ಐ ಬ್ಯಾಂಕನ್ನು ಸಾಲ ಸೌಲಭ್ಯಕ್ಕಾಗಿ ಸೂಚಿಸ್ತೇನೆ ಅಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡ್ತಾರೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೇ ಕರೆಕ್ಟ್ ನಿಜ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನಮಗೆ ನೀಡಿ ನಮಗೆ ಸಾಲ ಸೌಲಭ್ಯಗಳು ಕರೆಕ್ಟಾಗಿ ಸಿಗೋ ರೀತಿ ಮಾಡ್ತಾರೆ ಸೊ ಇದು ನಾನು ಸಾಲದ ವಿಷಯವಾಗಿ ಒಂದು ಮನೆ ನಿರ್ಮಾಣಕ್ಕಾಗಿ ಸಾಲಕ್ಕಾಗಿ ನಾನು ಎಸ್ ಬಿ ಐ ನಾನು ಸೂಚಿಸ್ತೀನಿ ಗೋಲ್ಡ್ ಸಾಲವನ್ನು ನಾನು ಗೋಲ್ಡ್ ಮೇಲೆ ಸಾಲವನ್ನು ನಾನು ಕರ್ನಾಟಕ ಬ್ಯಾಂಕಲ್ಲಿ ತೆಗೆದುಕೊಂಡಿದ್ದೆ ಅದು ಕೂಡ ಉತ್ತಮವಾದ ಬ್ಯಾಂಕ್ ನನಗೆ ಸೇಫಾಗಿ ಸುರಕ್ಷಿತವಾಗಿ ನಮ್ಮ ಚಿನ್ನ ನಮಗೆ ಲಭಿಸ್ತು ಎರಡು ಸಾರಿ ನಾನು ಚಿನ್ನದ ಮೇಲೆ ಸಾಲವನ್ನು ಕರ್ನಾಟಕ ಬ್ಯಾಂಕ್ನಲ್ಲಿ ತೆಗೆದುಕೊಂಡಿದ್ದೆ ಉತ್ತಮವಾದ ಸೇವೆ ನನಗೆ ಅಲ್ಲಿ ಕೂಡ ಸಿಕ್ಕಿದೆ ಹಾಗಾಗಿ ಒಂದು ಸಾರಿ ನಾನು ಎಸ್ ಬಿ ಐನಲ್ಲೂ ಕೂಡ ಸಾಲವನ್ನು ಚಿನ್ನದ ಮೇಲೆ ತೆಗೆದುಕೊಂಡಿದ್ದೆ ಅಲ್ಲೂ ಕೂಡ ಉತ್ತಮವಾದ ಸೇವೆಯನ್ನು ನಾನು ಪಡೆದುಕೊಂಡೆ ಸೊ ಹಾಗಾಗಿ ಸಾಲ ಸೌಲಭ್ಯಕ್ಕಾಗಿ ನಾನು ಸೂಚ್ಸ್ವಂತದ್ದು ಕರ್ನಾಟಕ ಬ್ಯಾಂಕ್ ಮತ್ತು ಎಸ್ ಬಿ ಐ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ವಿಮೆಗಾಗಿ ನಾನು ಹೇಳುವಂಥದ್ದು ಅಂಚೆ ಕಚೇರಿ ಅಂಚೆ ಕಚೇರಿಯಲ್ಲಿರುವ ನಮಗೆ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಭಾರತೀಯ ಅಂಚೆ ವಿಮೆ ಇದು ನಮಗೆ ಅತ್ಯಂತ ಸೂಕ್ತವಾದಂತಹ ವಿಮೆ ಅಂತಲೇ ಹೇಳ್ಬೋದು ಇದು ಎಲ್ಲ ಸರ್ಕಾರಿ ನೌಕರರಿಗಾಗಿ ಹೇಳಿ ಮಾಡಿಸಿದಂತಹ ವಿಮೆ ಸೌಲಭ್ಯ ಆಗಿತ್ತು ಇದೀಗ ಪ್ರೊಫೆಷ್ನಲ್ ಸೆಕ್ಟರ್ಗೆ ಕೂಡ ಆ ಒಂದು ಸೇವಾ ಸೌಲಭ್ಯವನ್ನು ವಿಸ್ತರಿಸಿದ್ದಾಗಿ ಇದೀಗ ಎಲ್ಲ ಇಂಜಿನಿಯರ್ ಡಾಕ್ಟರ್ ವೈದ್ಯಕೀಯ ಇಂಜಿನಿಯರಿಂಗು ಮತ್ತು ನಮ್ಮ ವಕೀಲ ವೃತ್ತಿ ಹೀಗೆ ಪ್ರತಿಯೊಂದು ಪ್ರೊಫೆಷ್ನಲ್ ಸೆಕ್ಟರ್ ಇದ್ದೋರು ಸಹಿತ ನಾವು ವಿಮೆಯನ್ನು ಪಡ್ದುಕೊಳ್ಬೌದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಒಂದು ಸೂಚಿಸಿತ್ತು ಇದೀಗ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂ ಒಂದು ಉತ್ತಮವಾದ ಬೆಳವಣಿಗೆ ಅಂದರೆ ಯಾವುದೇ ಪದವೀಧರ ಕೂಡ ಭಾರತೀಯ ಅಂಚೆ ವಿಮೆಯನ್ನು ಪಡೆದುಕೊಳ್ಬೌದು ಅಂತ ಹೇಳ್ಬೋದು ಲೋ ಪ್ರೀಮಿಯಂ ಹೈ ಬೋನಸ್ ಅನ್ನೋ ಒಂದು ಉದ್ದೇಶದಿಂದ ಇದು ಅಂಚೆ ವಿಮೆ ನಡೀತಾ ಇದೆ ಇದು ನೂರೈವತ್ತು ವರ್ಷಗಳ ಇತಿಹಾಸ ಕೂಡ ಇದೆ ಹಾಗಾಗಿ ನಮ್ಮ ಹಣ ಸಾ ಉಳಿತಾಯ ಆಗೋದಲ್ದಿರ ನಮಗೆ ನಮ್ಮ ಜೀವ ಕೂಡ ರಿಸ್ಕ್ ಕವರೇಜ್ ಆಗುತ್ತೆ ಲೈಫ್ ರಿಸ್ಕ್ ಕವರೇಜ್ ಆಗೋದ್ರಿಂದ ಇದು ಅತ್ಯಂತ ಉತ್ತಮವಾದಂತಹ ವಿಮಾ ಸೌಲಭ್ಯ ಅಂತಲೇ ಹೇಳ್ಬೋದು ಕನಿಷ್ಠ ಇಪ್ಪತ್ತು ಸಾವಿರದಿಂದ ಗರಿಷ್ಠ ಐವತ್ತು ಲಕ್ಷದವರೆಗೆ ನಾವು ವಿಮೆಯನ್ನು ಮಾಡಿಸ್ಬೋದು ಈವೊಂದು ಅಂಚೆ ಜೀವವಿಮೆಯಲ್ಲಿ ಇದರಲ್ಲಿ ಆರ್ ಪಿ ಎಲ್ ಐ ಅಂತಾರೆ ಭಾ ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ಆರ್ ಪಿ ಎಲ್ ಐ ಅಂತ ರೂರಲ್ ಪಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಕೂಡ ಹೇಳ್ತಾರೆ ಅದು ಕೂಡ ಇದೆ ಹಳ್ಳಿಯ ಭಾಗದ ಜನರಿಗೂ ಕೂಡ ಉಪಯುಕ್ತವಾದಂತಹ ಜೀವವಿಮೆ ಇದಾಗಿದೆ ಇನ್ನು ಪಿ ಎಮ್ ಐ ಮಾಡಿಸುವಾಗ ಇಪ್ಪತ್ತು ಲಕ್ಷದವರೆಗೆ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ ಇಲ್ಲದೆ ಇರೋದು ಕೂಡ ಇದು ಒಂದು ನಮಗೆ ಆ್ಯಡೆಡ್ ಅಡ್ವಾಂಟೇಜ್ ಅಂತಾನೇ ಹೇಳ್ಬೋದು ಹಾಗಾಗಿ ನನಗೆ ಅತ್ಯಂತ ಪ್ರಿಯವಾದಂತಹ ಹಾಗೂ ಸುರಕ್ಷಿತವಾದಂತಹ ಲಾಭದಾಯಕವಾದಂತಹ ಜೀವವಿಮೆ ಅಂದರೆ ಅದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂಚೆ ಜೀವವಿಮೆ ಅಂತಾನೇ ಹೇಳ್ಬೋದು ಬೇರೆ ಅಂಚೆ ವಿಮೆಗಳಲ್ಲಿ ಅಷ್ಟೊಂದು ಬೋನಸನ್ನು ಕೊಡುವುದಿಲ್ಲ ಬಟ್ ಅಂಚೆ ಜೀವವಿಮೆಯಲ್ಲಿ ಐದು ಸಾವಿರದ ಗರಿಷ್ಠ ಐದು ಸಾವಿರದ ಇನ್ನೂರು ಒಂದು ಲಕ್ಷ ಒಂದು ವರ್ಷಕ್ಕೆ ಐದು ಸಾವಿರದ ಇನ್ನೂರು ರೂಪಾಯಿಗಳಂತೆ ಬೋನಸನ್ನು ಕೊಡ್ತಾರೆ ಹಾಗಾಗಿ ಅತ್ಯಂತ ಲಾಭದಾಯಕವಾದಂತಹ ಒಂದು ಜೀವವಿಮೆ ಇದಾಗಿದೆ ಕನಿಷ್ಠ ಹದಿನೈದು ವರ್ಷದ ಮೇಲ್ಪಟ್ಟು ನಾವು ಟರ್ಮನ್ನು ತೆಗೆದುಕೊಂಡರೆ ನಮಗೆ ತುಂಬ ಲಾಭ ಅಂತಾನೇ ಹೇಳ್ಬೋದು ಯಾವ ಜೀವವಿಮೆಯಲ್ಲೂ ನಮಗೆ ಇಷ್ಟೊಂದು ಬೋನಸನ್ನು ಕೊಡೋದಿಲ್ಲ ಹಾಗಾಗಿ ಸಾಲ ಸೌಲಭ್ಯಕ್ಕಾಗಿ ಎಸ್ ಬಿ ಐ ಹಾಗೂ ಕರ್ನಾಟಕ ಬ್ಯಾಂಕ್ ಮತ್ತು ಜೀವವಿಮೆಗಾಗಿ ಅಂಚೆ ಕಚೇರಿಯಂತ ನಾನು ಸೂಚ್ಸ್ಲಿಕ್ಕೆ ಇಷ್ಟಪಡ್ತೀನಿ ಅಂಚೆ ಕಚೇರಿಯಲ್ಲಿ ಇನ್ನೂ ಅನೇಕ ರೀತಿಯ ಸ್ಕೀಮ್ಗಳಿದ್ದು ಎಲ್ಲ ಪ್ರತಿಯೊಂದು ಅಕೌಂಟ್ಸ್ಗಳಿಗೂ ಉತ್ತಮ ರೀತಿಯ ಎಲ್ಲ ಠೇವಣಿಗಳ ಮೇಲೆ ಅಕೌಂಟ್ಸ್ ಮೇಲೆ ಉತ್ತಮ ಇಂಟ್ರೆಸ್ಟ್ ರೇಟ್ಸನ್ನು ಸರ್ಕಾರ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಸುಕನ್ಯಾ ಸಮೃದ್ಧಿ ಅಕೌಂಟಿದೆ ಹೆಣ್ಣುಮಕ್ಕಳಿಗಾಗಿ ಅಂತಾನೇ ಇದೆ ಇನ್ನು ಬೇ ಪಬ್ಲಿಕ್ ಪ್ರೋವಿಡೆಂಟ್ ಫಂಡ್ ಅಂತ ಇದೆ ಸೊ ಎಲ್ಲ ಸೀನಿಯರ್ ಸಿಟಿಜನ್ ಇದೆ ಟಿ ಡಿ ಟರ್ಮ್ ಡೆಪಾಸಿಟ್ ಇದೆ ಮಂತ್ಲಿ ಇನ್ಕಮ್ ಸ್ಕೀಮ್ ಇದೆ ಹೀಗೆ ನಾನಾ ರೀತಿಯ ಅಕೌಂಟ್ಗಳನ್ನು ನಾವು ಅಂಚೆ ಕಚೇರಿಯಲ್ಲಿ ಎಲ್ಲ ಬ್ಯಾಂಕ್ಗಳಿಗಿಂತಲೂ ಅತೀ ಹೆಚ್ಚಿನ ಬಡ್ಡಿ ದರವನ್ನು ನೀಡಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಧನ್ಯವಾದ